ನಾನು ಸ್ಕೂಲ್ಗೆ ಹೋಗ್ತೀನಿ ಒಂಬತ್ತುವರೆಗೆ ಹೋಗ್ತೀನಿ ಒಂಬತ್ತುವರೆಗೆ ಹೋದ್ರೆ ಹೋಗಿದ ತಕ್ಷಣ ಪಾತ್ರೆಗಳೆಲ್ಲ ಶುದ್ಧ ಮಾಡ್ತೀನಿ ಆಮೇಲೆ ಆ ಪಾತ್ರೆಗೆ ಬಿಸಿ ನೀರು ಹಾಕಿ ಮತ್ತು ಕಾಯಿಸಿ ಆಚೆ ಹಾಕ್ತೀನಿ ಆಮೇಲೆ ಮಕ್ಳಿಗೆಲ್ಲ ಹಾಲು ತಯಾರು ಮಾಡಿ ಒಂಬತ್ತು ಮುಕ್ಕಾಲ್ಗೆ ಮಕ್ಳಿಗೆ ಹಾಲು ಕೊಡ್ತೀನಿ ಹತ್ತು ಗಂಟೆಗೆ ಕ್ಲಾಸ್ ಬೆಲ್ ಇಡುತ್ತೆ ಆದಮೇಲೆ ಮತ್ತೆ ಅವೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಹಾಂ ಮತ್ತೆ ಅಡ್ಗೆಗೆ ಪ್ರಾರಂಭ ಮಾಡ್ತೀನಿ ತುಂಬ ತುಂಬನೇ ಕಷ್ಟ ಆಗುತ್ತೆ ಆಮೇಲೆ ತರಕಾರಿಯೆಲ್ಲ ತೊಳೆದು ಕಟ್ ಮಾಡಿ ನೀರಿಗೆ ಹಾಕಿ ಮತ್ತೆ ಅದನ್ನೆಲ್ಲ ಕ್ಲೀನಾಗಿ ಒಂದಕ್ಕೆ ಹಾಕ್ಕೊಂಡು ಮತ್ತೆ ಬೇಳೆ ಕ್ಲೀನ್ ಮಾಡಿ ಅದನ್ನ ತೊಳೆದು ಕುಕ್ಕರ್ಗೆಲ್ಲ ಹಾಕಿ ಮತ್ತೆ ಅದಕ್ಕೆ ಉಪ್ಪು ಖಾರ ಎಲ್ಲ ಕ್ರಮವಾಗಿ ಹಾಕಿ ಕುಕ್ಕರ್ ಜೋಡಿಸ್ತೀನಿ ಕುಕ್ಕರ್ ಆದ ನಂತರ ಅಕ್ಕಿಗೆ ನೀರು ಇಡ್ತೀನಿ ಅಕ್ಕಿಗೆ ನೀರು ಇಟ್ಮೇಲೆ ಅಕ್ಕಿ ನೀರು ಕುದಿತಾ ಇರಬೇಕಾದ್ರೆ ಅಕ್ಕಿಯೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಇದು ಮಾಡ್ಕೊಂಡು ಮತ್ತೆ ತೊಳೆದು ಅನ್ನ ಮಾಡ್ತೀನಿ ಅನ್ನ ಆದ ನಂತರ ಮತ್ತೆ ಮಾಶ್ರಗಳಿಗೆಲ್ಲ ಅವ್ರಿಗೆ ಬೇರೆ ಮುದ್ದೆ ಸಾರು ಅನ್ನ ಮಾಡ್ತೀನಿ ಎಷ್ಟೊಂದು ಮಾಡಿದ್ರೇನು ಕಷ್ಟ ಕಷ್ಟ ಕಷ್ಟವೇ ಆಗೋದು ಅನಿಸುತ್ತೆ ಆದರೆ ಅವ್ರು ಕೊಡೋದು ನಮ್ಗೆ ಯಾವ ಲೆಕ್ಕವೂ ಇಲ್ಲ ಮಕ್ಳಿಗೆ ಒಂದು ಅನ್ನ ನೀಡುವ ಸಮಯ ಹಸುವಿನ ಸಮಯ ಅದೊಂದು ಖುಷಿಗೆ ಮಾತ್ರ ನಾನು ಸ್ಕೂಲ್ಗೆ ಹೋಗ್ತೀನಿ ಮತ್ತೆ ಹನ್ನೊಂದುವರೆವರ್ಗೂ ಇದು ಕೆಲಸ ಸರೋಗುತ್ತೆ ಇದಾದ ನಂತರ ಮಕ್ಳಿಗೆ ಒಂದು ಹತ್ತು ಗಂಟೆಗೆ ಊಟ ಬಡಿಸ್ತೀವಿ ಊಟ ಬಡ್ಸಿದ ನಂತರ ಮಕ್ಕಳೆಲ್ಲ ತಿಂದಾದ ಮೇಲೆ ಅದನ್ನು ಸ್ವಚ್ಛ ಮಾಡ್ತೀವಿ ಸ್ವಚ್ಛ ಮಾಡಿದ ನಂತರ ಮತ್ತೆ ಅಡುಗೆ ಮನೆಯೆಲ್ಲ ತೊಳೆದು ಬಳಿದು ಒರೆಸಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಬಿಸ್ಲಿಗೆ ಹಾಕಿ ಮತ್ತೆ ಜೋಡಿಸಿ ನಾಳೆಗೆ ಬೇಕಾಗಿರುವಂಥ ಸಮಯದಲ್ಲಿ ನಾವು ಮೂರು ಗಂಟೆ ಸಮಯದೊರೆಗೂ ನಾಳೆಗೆ ಏನೇನು ಬೇಕುಂತ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಇಟ್ಟು ನಾವು ಬರೋ ಟೈಮ್ಗೆ ಮೂರುವರೆ ಆಗುತ್ತೆ ಅಂದರೆ ಸಾಕು ಸಾಕಾಗ್ಬಿಟ್ಟಿರುತ್ತೆ ಅಂದರೆ ಬರೀ ಕಷ್ಟವೇ ಮತ್ತೆ ಸುಖ ಅಂತೂ ಇಲ್ಲ ಅದ್ರಲ್ಲಿ ಕೊಡೋ ನಮಗೆ ಎಷ್ಟೋ ಮೂರು ಸಾವಿರ್ದ ಆರ್ನೂರ್ರುಪಾಯಿ ಕೊಡ್ತಾರೆ ತಿಂಗಳೆಲ್ಲ ದುಡಿದ್ರೆ ಹಂಗಂತೆ ಬೇರೆ ಕೆಲಸಕ್ಕೂ ನಾವು ಹೋಗೊಂಗಿಲ್ಲ ಹಂಗಂತೆ ಅದೇ ಕೆಲಸವೂ ಹಿಡ್ಕೊಳೋಕಿಲ್ಲ ಹಾಂ ಭಾರಿ ಭಾರಿಯೇ ಕಷ್ಟ ಕಷ್ಟಪಟ್ರೇನು ನಮ್ಗೆ ತಿಂಗ್ಳಿಗೆ ಸರಿಯಾಗಿ ಪೇಮೆಂಟ್ ಕೂಡ ಕೊಡೋದಿಲ್ಲ ಎಷ್ಟು ತರ ಅಡ್ಗೆ ಮಾಡದ್ರೇನು ವಿಸಿಟ್ಗಳು ಬರ್ತಾನೆ ಇರ್ತಾರೆ ಚೆನ್ನಾಗಿ ಮಾಡಿದ್ರೇನು ಯಾವುದೋ ಒಂದು ರೀತಿ ಯಾವುದೋ ಒಂದು ಟೈಮಲ್ಲಿ ಅವ್ರು ಬಂದು ಅದನ್ನೆಲ್ಲಾ ರುಚಿ ನೋಡಿ ಮತ್ತು ಅವರು ನಮಗೆ ಚೆನ್ನಾಗಿ ಮಾಡ್ತಾಯಿದ್ದೀರಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಾರೆ ಆ ಸಮಯದ ಸೆಂಟ್ರ್ನಲ್ಲಿ ಹನ್ನೆರ್ಡು ಗಂಟೆ ಒಂದು ಗಂಟೆ ಆಗಿರ್ಬೋದು ಡಾಕ್ಟರ್ಗಳೆಲ್ಲ ಬರ್ತಾರೆ ಅವರೊ ಚಕ್ ಮಾಡ್ತಾರೆ ಅವರು ಚಕ್ ಮಾಡಿ ಅವರು ತಿಂದು ಅವರು ನಮಗೆ ಚೆನ್ನಾಗಿ ಮಾಡ್ತಾಯಿದ್ದೀರಿ ಮಕ್ಳಿಗೆ ಮಕ್ಳು ಇಂಪ್ರೂವ್ ಆಗ್ತಾಯಿದ್ದಾರೆ ಅಂತ ಮಕ್ಳು ಮಕ್ಳೂ ತೂಕ ಆಗ್ತಾರೆ ನೀವು ಯಾವ್ಥರ ಮಾಡ್ತೀರಿ ಅಂತ ಈ ಊಟದ ಸಮಯ ಸೆಂಟ್ರಲ್ಲಿ ಒಂದು ಗಂಟೆ ಟೈಮಲ್ಲಿ ಊಟದ ಜೊತೆಗೆ ಮೊಟ್ಟೆ ಕೊಡ್ತೀವಿ ಮೊಟ್ಟೆಯೂ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಬೇಯ್ಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದೊಂದು ಮಗುಗೆ ಒಂದೊಂದು ಕೊಡೋ ಥರ ಮೊಟ್ಟೆ ನೀಡ್ತೀವಿ ತಿನ್ದೇ ಇರೋರಿಗೆಲ್ಲ ಚಿಕ್ಕಿ ಕೊಡ್ತೀವಿ ಇಷ್ಟೆಲ್ಲ ಕೊಟ್ರೇನು ನಮಗೆ ಮಾಡ್ತಾಯಿರೋ ಕೆಲಸ ಇನ್ನೂ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಾವು ಮಾಡ್ತಾಯಿರೋದು ನಮ್ಮ ಕಷ್ಟ ನಮ್ಗೆ ಸಿಗ್ತಾಯಿಲ್ಲ ಯಾವುದೋ ಅನ್ನದಾತ ಅಂತ ಮಕ್ಳಿಗೆ ಆ ಟೈಮ್ಗೆ ನಾವು ಹಸುವಿನ ಟೈಮಲ್ಲಿ ಊಟ ನೀಡ್ತಾಯಿದ್ದೀವಿ ಅದೊಂದು ನಮಗೆ ಒಳ್ಳೆ ಅಂದರೆ ಅದು ಯಾರಿಗೂ ಸಿಗೋಂಥ ಕೆಲಸ ಅಲ್ಲ ಅದು ನಮ್ಗೆ ಮಾತ್ರ ಸಿಕ್ಕೈತೆ ಆ ಸಿಕ್ಕರು ಇರು ಒಂದು ಕಾರಣಕ್ಕೆ ನಮ್ಗೆ ಇದರಿಂದಾದ್ರೂ ದೇವರು ನಮ್ಗೆ ಒಳ್ಳೆ ಒಂದು ಇದು ಕೊಟ್ಟಿದಾರಲ್ಲಪ್ಪ ಅಂತ ನಾವು ಆ ಕೆಲಸಕ್ಕೆ ಹೋಗ್ತಾಯಿದ್ದಿವಿ ಅಂದರೆ ಎರಡು ತಿಂಗಳಾಗಿ ಮೂರು ತಿಂಗಳಾದ್ರೂ ನಮ್ಗೇನು ಅವರು ನೀಡುವಂಥದ್ದಿಲ್ಲ ಬೆನ್ಪಿಟ್ ಯಾವುದು ಇಲ್ಲ ಮೂರು ತಿಂಗ್ಳ್ಗೆ ಒಂದು ಸತಿ ನಮಗೆ ಅವ್ರು ನಮ್ಗೆ ಕೊಡ್ತಾರೆ ಎಷ್ಟು ಕೊಡ್ತಾರೆಂದ್ರೆ ಎರ್ಡು ಸಾವಿರ್ದ ಆರ್ನೂರ್ರುಪಾಯಿ ಕೊಡ್ತಾರೆ ನಮ್ಗೆ ಯಾವ ಕಷ್ಟಕ್ಕೂ ಆಗೋಲ್ಲ ನಮ್ಗೆ ಒಂದು ಸೀರೆ ಬೇಕಂದ್ರೂ ಆ ದುಡ್ಗೆ ನಮ್ಗೆ ಸಿಗುವಂಥದಲ್ಲ ಅಂದರೆ ನಾವು ಅಷ್ಟೊಂದು ಕಷ್ಟಪಡ್ತಾಯಿದ್ದೀವಿ ಅಷ್ಟೊಂದು ಕಷ್ಟಪಡ್ತಾಯಿದ್ರೂ ನಾವು ನಮ್ಮ ಕಷ್ಟದ ತಕ್ಕಂಗೆ ಪ್ರತಿಫಲ ಇಲ್ಲ ಏನು ಅದ್ರಿಂದ ಅಂದರೆ ಮಕ್ಕಳ್ಗೆ ಹಸು ಟೈಮಲ್ಲಿ ಒಂದು ಊಟ ನೀಡ್ತಾಯಿದ್ದೀವಿ ಆ ಒಂದು ಕಾರಣಕ್ಕಾಗಿ ನಾವು ಬಿಡದೇ ಒಂದು ಇಪ್ಪತ್ತೆರ್ಡು ಇಪ್ಪತ್ಮೂರು ವರ್ಷದಿಂದ ಆ ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ